ಹಾಂ ಹೇಳಿರಿ ಮೇಡಮ್ ಹೌದಾ ಮೇಡಮ್

ಉಳ್ಳಾಗಡ್ಡೆ ಮೂವತ್ತು ರೂಪಾಯಿ ಕೆಜಿ ಮೇಡಮ್

ಟಮಾಟಿ ಇಪ್ಪತ್ತು ರೂಪಾಯ್ಗೆ ಒಂದು ಕೆಜಿ

ಹ್ಞೂ ಎಲ್ಲಿ ಬರುತ್ತೆ ನಿಮ್ಮ ಮನೆ ಹೌದು ರೀ ಹಾಂ ಹಾಂ ಹ್ಞೂ ಹ್ಞೂ ಮತ್ತು ನೀವು ಅಮ ಅಮೌಂಟ್ ಹೆಂಗೆ ಪೇಡ್ ಮಾಡ್ತೀರಿ

ಹಾಂ ಹಸಿ ಮೆಣ್ಸಿನ್ಕಾಯ್ ಇದೆ ಮೇಡಮ್

ಹೌದ್ರಾ ಮೇಡಮ್ ಹಾಂ ಆಯ್ತೇಳಿ ಮೇಡಮ್ ನಾವು ಇವಾಗ ಕಳ್ಸಿಕೊಡ್ತೀವಿ ನಮ್ಮ ಡೆಲವರಿ ಬಾಯ್ ಬರ್ತಾನೆ ಹಾಂ ಗಾಡಿ ಮೇಲೆ ಕೊಟ್ಟು ಕಳ್ಸ್ತೀನಿ ನಿಮ್ಗೆ ಹಾಂ ಅಲ್ಲ ನಿಮ್ದು ನಿಮ್ಮದು ಅಡ್ರಸ್ ಬೇಕಲ್ಲ

ಹಾಂ ಜ ಹಾಂ ಭಾಗ್ಯನಗರದಲ್ಲಿ ಜನತಾ ಕಾಲ್ನಿ ಅಡ್ಡರಸ್ತೆ ಮೂರು ಹಾಂ ಅಲ್ಲಿ ಯಾರು ಯಾರಂತ ಹೇಳ್ಬೇಕು ರೀ ಅಲ್ಲಿ ಅಡ ಹೆಸರು ಹಾಂ ಆಯ್ತು ಆಯ್ತು ಮೇಡಮ್

ಹಾಂ ಒಳ್ಳೇದು ಒಳ್ಳೇದು ಮೇಡಮ್ ಕಳ್ಸಿ ಕೊಡ್ತೀನಿ ತಗೊಳ್ಳಿ ಹ್ಞೂ